ಹಾಂ ಹಲೋ ನಮಸ್ತೆ ಡಾಕ್ಟ್ರ್ ಮಲ್ಲಪ್ಪ ಅವ್ರಾ ಹಾಂ ಹೌದು ಸರ್ ನಾ ಸರೋಜ ಪಾಟೀಲ್ ಅಂತ ಹೇಳಿ ನಂಗೆ ಸರ್ ನಿಮ್ಮ ನಾನು ಆಸ್ಪತ್ರೆಗೆ ಬರ್ಬೇಕಾಗಿತ್ತು ಅಪಾಯಿಂಟ್ಮೆಂಟ್ ಕೇಳ್ಬಕಾಗಿತ್ತು ನಿಮ್ಮದು ಅದ್ಕೆ

ಹಾಂ ಸಲ್ಪ ಮನೆಗೆ ನೆಂಟ್ರು ಬಂದಿದ್ದರು ಹಾಂ ಸಲ್ಪ ಕೆಲ್ಸದ ಒತ್ತಡ ಆಮೇಲೆ ಶೀತ ಆಗಿ ಸಲ್ಪ ನೆಗಡಿ ಕೆಮ್ಮು ಸಲ್ಪ ಹಾಂ ಜ್ವರ ಬಂದಿದೆ ಏನು ಏನೇ ಏನಿಲ್ಲ ರೀ ಏನಿಲ್ಲ ಜ್ವರ ಏನಿಲ್ಲ ರೀ ಅದ್ಕೆ ಸಲ್ಪ ಸುಸ್ತು ಅನ್ಸುತ್ತೆ ಸುಸ್ತು ಅನ್ಸುತ್ತೆ ಅದಕ್ಕೆ ಯಾವಾಗ ಸಿಗ್ತೀರಾ ಅಪಾ ನಂಗೆ ಟೈಮ್ ಕೊಟ್ಟರೆ ನಂಗೆ ಇವತ್ತೇ ಬರೋಕ್ಕಾಗಲ್ಲದ ನಾ ನೀವು ನಾಳೆ ದಿವಸ ಕೊಟ್ರೆ ಬರ್ತೀನಿ

ಹಾಂ ಹಾಂ ಇಲ್ಲ ಸಲ್ಪ ಗಂಟ್ಲು ಕೆ ಕ್ ಇದಾಗೋದು ಆಮೇಲೆ ಸಲ್ಪ ಮೂಗು ಕಟ್ದಂಗೆ ಅನ್ಸತ್ತೆ ಆಮೇಲೆ ಸಲ್ಪ ಸ ಚಳಿ ಚಳಿ ಅನಿಸತ್ತೆ ಇಲ್ಲ ಏನೂ ಯಾವ ಗುಳಿಗೆ ತೊಗೊಂಡಿಲ್ಲ ಡಾಕ್ಟ್ರೆ ಸಲ್ಪ ನೆಂಟರೆಲ್ಲ ಬಂದಿದ್ದರಲ್ಲ ಏನೋ ಇನ್ಫೆಕ್ಷನ್ ತ್ರೋಟ್ ಇನ್ಫೆಕ್ಷನ್ ಆದಂಗಾಗಿ ಸಲ್ಪ ಕರ್ದಿದ್ದ ಪದಾರ್ಥ ಎಲ್ಲ ತಿಂದಿದ್ಕೆ ಆ ಥರ ಇರ್ಬೋದು ಅನ್ಸತ್ತೆ ಗಂಟ್ಲು ಸಲ್ಪ ಇದು ಅನ್ಸತ್ತೆ ಅದಕ್ಕೆ ಹಾಂ ಹಾಂ ಹಾಂ ಹೌದಾ ಹಾಂ

ಹೌದಾ ಡಾಕ್ಟ್ರೆ ಆಸ್ಪತ್ರೆ ಎಲ್ಲಿ ಬರುತ್ತೆ ಡಾಕ್ಟ್ರೆ ನಿಮ್ಮದು

ಹೌದಾ ಹೌದಾ ಹಾಂ ಎಷ್ಟು ಟ್ವೆಲ್ ಟೈಮಿಂಗ ಟ್ವೆಲ್ ತರ್ಟಿ ಒಳಗೆ ಬರ್ಬೇಕ್ ರೀ

ಹಾಂ ಹಾಂ ನಾ ಬೆಳಗ್ಗೆ ಬರ್ತೀನಿ ಡಾಕ್ಟ್ರೆ ನಾ ಬೆಳಗ್ಗೆ ಬರ್ತೀನಿ ಡಾಕ್ಟ್ರೆ

ಫೋನಲ್ಲಿ ಫೋನಲ್ಲಿ ಸಿಗ್ತೀರಲ್ವಾ ಹಾಗೇನು ಮಾತ್ರೆ ತ್ಯಾಂಕ್ಸ್ ಸರ್ ತ್ಯಾಂಕ್ಸ್ ಹ್ಞೂ